ಹಲೋ ಉಡುಪಿ ಹೋಟೆಲ ನನಗೆ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನಿಮ್ಮ ಹೋಟಲ್ನಿಂದ ಫುಲ್ ಮೀಲ್ಸ್ ಬೇಕಾಗಿದೆ ಅದನ್ನು ತಿನ್ನಲು ನನಗೆ ತುಂಬ ಆಸೆ ಆಗಿದ್ದರಿಂದ ನಾನು ನಿಮ್ಮ ಹೋಟೆಲನ್ನು ಆಯ್ಕೆ ಮಾಡಿಕೊಂಡು ಆರ್ಡರನ್ನು ಕೊಡುತ್ತಿದ್ದೇನೆ ದಯವಿಟ್ಟು ಬರೆದುಕೊಳ್ಳಿ ಊಟದ ಜೊತೆಗೆ ನನಗೆ ಬಿಸಾಡಬಹುದಾದ ತಟ್ಟೆಗಳು ಬೇಕಾಗಿದೆ ಅದು ನಾಲ್ಕು ತಟ್ಟೆಗಳು ನಾಲ್ಕು ಚಮಚಗಳು ನಾಲ್ಕು ಮುಳ್ಳು ಚಮಚಗಳು ಬೇಕಾಗಿವೆ ಊಟ ಸಹ ನಾಲ್ಕು ಫುಲ್ ಊಟ ಬೇಕಾಗಿದೆ ಮತ್ತು ಅದರ ಜೊತೆಗೆ ನನಗೆ ಫ್ರೂಟ್ ಜೂಸ್ ಬೇಕಾಗಿದೆ ಅದರ ಜೊತೆಗೆ ನನಗೆ ನೆಂಚಿಕೊಳ್ಳಲು ಗೋಬಿ ರೈಸ್ ಮತ್ತು ಫ್ರೈಡ್ ರೈಸ್ ಅದ್ರ ಜೊತೆಗೆ ನನಗೆ ಮಂಚೂರಿ ಬೇಕಾಗಿದೆ ಸೊ ಹಾಗಾಗಿ ಇದೆಲ್ಲವನ್ನು ಪೂರ್ಣವಾಗಿ ಪ್ಯಾಕ್ ಮಾಡಿ ಸೇಫಾಗಿ ನನಗೆ ಕಳುಹಿಸಲು ನಿಮಗೆ ಕೋರಿಕೊಳ್ಳುತ್ತೇನೆ ಮೊತ್ತದ ಬಿಲ್ ಬಿಲ್ನ ಮೊತ್ತ ಅಮೌಂಟ್ ನನಗೆ ತಿಳಿಸಿದರೆ ನಾನು ಪೇಮೆಂಟನ್ನು ಮಾಡುತ್ತೇನೆ ಥ್ಯಾಂಕ್ ಯು